ನನಗೆ ಹಬ್ಬದ ಕಡಿಂದು ಒಂದು ಸೀರೆ ಬೇಕಾಗಿತ್ತು ಏನ್ಮಾಡ್ಲಪ್ಪ ದುಖಾನ್ಗಂತೂ ಹೋಗೋದಾಗಲ್ಲ ಏಕಂದ್ರೆ ಮನೆಗೆ ಕೆಲಸ ದಸರಿ ಕೆಲ್ಸಂತು ಥೋಡೆ ಇರ್ತದ ಭಾಳ ಕೆಲಸ ಇರ್ತದ ಅಷ್ಟು ಕೆಲಸ ಮಾಡ್ಕೊಂಡು ಮೂರು ನಾಲ್ಕು ಗಂಟೆ ದುಖಾನ್ಗೋಗಿ ಸೀರೆ ತರಬೇಕಾದ್ರೆ ನಮ್ಗೆ ಟೈಮ್ ಎಷ್ಟ್ ಹಿಡೀತದೆ ಅದ್ರ ಕಡಿಂದ ನಾನು ಏನು ಮಾಡಿದೆ ಯಾಕೆ ನಾವು ಆನ್ಲೈನ್ ಮೇಗ ನೋಡ್ಬಾರ್ದು ಆನ್ ಅದ್ರ ಕಡಿಂದು ಏನು ಮಾಡಿದೆ ನಾನು ಆನ್ಲೈನ್ ಚಕ್ ಮಾಡಿದೆ ಎಷ್ಟು ಒಳ್ಳೆ ಸೀರೆ ಲತ್ತೀರಿ ಆನ್ಲೈನ್ ಮ್ಯಾಗ ಅಬ್ಬಬಬಬ್ಬ ಅಂಥ ಸೀರೆ ನಾವು ದುಖಾನ್ಕೋಗಿ ತರಬೇಕಾದ್ರೆ ನಮ್ಗೆ ಸಿಕ್ತಾ ಇರ್ಲಿಲ್ಲ ನೋಡ್ರಿ ಅದ್ರದ್ದು ಕಲರ್ ಏನು ಅದ್ರದ್ದು ಬಾರ್ಡರ್ ಏನು ಅದ್ರದ್ದು ಬ್ಲೌಸ್ ವರ್ಕ್ ಏನು ಬ್ಲೌಸಿಂದು ಕಲರು ಸೀರೆ ಕಲರು ಕಾಂಬಿನೇಷನ್ ನೋಡ್ರಿ ಎಷ್ಟು ಒಳ್ಳೆ ಕಾಂಬಿನೇಷನು ಇದು ಒಂದು ಪಾಸಿಟಿವ್ ಪಾಯಿಂಟ್ ಹೇಳ್ಬೇಕು ಏನು ಅಂತಂದ್ರೆ ಗೊತ್ತಾ ನಮ್ಮ ಮನಿಲಿಂದ ದುಖಾನ್ಕೋಗಿ ನಾವು ಸೀರೆ ತರಬೇಕಾದ್ರೆ ನೂರು ರೂಪಾಯ್ ಹೋಗ್ಲಕ್ಕ ನೂರು ರೂಪಾಯ್ ಬರ್ಲಕ್ಕ ಎರಡು ನೂರೂಪೆನೊ ಆಟೋಕೆ ಕೊಡಬೇಕು ಮತ್ತೆ ಅಲ್ಲಿ ಸೀರೆ ದುಖಾನ್ದಾಗ ತೋರಿಸ್ರಿ ಅಂದ್ರೆ ಒಂದು ಬಿ ಇಡ್ತಾರೆ ಇಲ್ಲ ಎರಡೇ ಭೀ ಇಡ್ತಾರೆ ನೋಡ್ರಿ ಮೇಡಮ್ ಇದು ಚೆಂದದ ನೋಡ್ರಿ ನಿಮಗೆ ಲುಕ್ ಅನ್ನಿಸ್ತದೆ ನೋಡ್ರಿ ನಿಮಗೆ ಚೆಂದ ಕಾಣಿಸ್ತದೆ ನೋಡ್ರಿ ನಿಮಗೆ ಹಾ ಛಲೋ ನೋ ಕಾಣಿಸ್ತದೆ ನೋಡ್ರಿ ಅಂತ ಹೇಳ್ತಾರೆ ಅದು ನಮಗೆ ಇಷ್ಟ ಇದ್ದಿನ್ದಿರಲ್ದದು ಆದ್ರೂ ನಮಗೆ ಜಬರ್ದಸ್ತಾಯಿನ್ ಏನು ಮಾಡ್ತಾರವರು ನಿಮಗೆ ಚೆಂದ ಕಾಣಿಸ್ತದೆ ನೀವು ತಗೋರಿ ಅಂತಾವ್ರು ಹೇಳ್ತಾಯಿರ್ತಾರೆ ಆದ್ರೆ ಆನ್ಲೈನ್ ಮೆಗ ಹಂಗೆ ಹೇಳಲ್ಲ ನೋಡ್ರಿ ನಮಗೆ ಎಂಥ ಕಲರ್ ಬೇಕು ನಮಗೆ ಎಂಥ ಕಲರ್ ಇಷ್ಟದ ಯಾವ ಡಿಸೈನ್ ಇಷ್ಟದ ಯಾವ ಬಾರ್ಡರ್ ಇಷ್ಟದ ಎಂಥ ಕಾಂಬಿನೇಷನ್ ಇಷ್ಟದ ಅಂಥದ್ದೇ ನಾವು ಆರ್ಡರ್ ಮಾಡ್ಬೋದು ನೋಡ್ರಿ ಅದಕ್ಕೆ ನಾನು ಭೀ ಧೈರ್ಯ ಘಟ್ಟಿ ಮಾಡಿ ಒಂದು ಸೀರೆ ಆರ್ಡರ್ ಮಾಡಿದೆ ಅದು ಮೂರು ನಾಲ್ಕು ದಿನದಾಗ ನಮ್ಮ ಮನೆಗೆ ಬಂತು ನಾನು ಏನು ಮಾಡಿದೆ ಬ್ಲೌಸ್ ಹೊಲಿಸಿದ ಸಡನ್ಲಿ ಆಮೇಲೆ ದಸರಾ ಹಬ್ಬದ ದಿನ ಉಟ್ಟ್ಕೊಂಡೆ ನಾಲ್ಕೈದು ಮಂದಿ ನನ್ನ ಸೀರೆ ಎಲ್ಲಿ ತಗೊಂಡಿದ್ದೀಯ ಸೀರೆ ನೀನು ಎಲ್ಲಿ ತಗೊಂಡಿದ್ದೀಯ ಸೀರೆ ಅಂತ ಕೇಳಿದ್ರು ಏಯ್ ನಂಗೆ ದುಖಾನ್ಗೋಗಿ ತರ್ಲಕ್ಕಾಗ್ಲಿಲ್ರೀ ನಾ ಆನ್ಲೈನ್ ಮೇಗೆ ಖರೀದಿ ಮಾಡಿದೆ ಅಂಥೇಳಿ ಅವರಿಗೆ ಹೇಳಿದ ಎಷ್ಟು ಒಳ್ಳೆ ಸೀರೆ ಖರೀದಿ ಮಾಡಿದ ನೀನು ಅದು ಹ್ಯಾಂಗೆ ಖರೀದಿ ಮಾಡ್ತಾರೆ ನಮಗೆ ಭೀ ಹೇಳೇ ನಮಗೆ ಭೀ ತೋರಿಸೆ ನಾವು ಭೀ ನೋಡ್ತೇವೆ ನಾವು ಭೀ ಆರ್ಡರ್ ಮಾಡ್ತೇವೆ ನಮಗೆ ದುಖಾನ್ಗೆ ಹೋಗ್ಲಾಕ್ಕ ಆಗಲ್ಲ ಹೋಗಿದೆ ಅಂತಂದ್ರು ಏಯ್ ಬನ್ರಪ್ಪಾ ಇಕಾ ಹಿಂಗೆ ಇರ್ತಾವೆ ನೋಡ್ರಿ ಇಕಾ ಮೊಬೈಲ್ ಇದಾಗಿ ನೋಡ್ರಿ ಸೆಲೆಕ್ಟ್ ಮಾಡ್ರಿ ನಿಮ್ಗೆ ಯಾವ್ದು ಬೇಕು ಎಂಥದ್ದು ಬೇಕು ಅಂಥದ್ದು ಇಲ್ಲಿ ನೋಡ್ರಿ ನೀವು ನಾನು ಏನು ಮಾಡ್ತೀನಿ ಆರ್ಡರ್ ಮಾಡ್ತೆ ಅದ್ರ ಕಡಿಂದು ನಮ್ಮ ಅಕ್ಕ ನಮ್ಮ ಅಮ್ಮ ನಮ್ಮ ನೆಗೆನಿ ನಮ್ಮ ಬಾಜು ಮನೆ ಶಾಂತಮ್ಮ ನಮ್ಮದು ಎದ್ರು ಮನೆಗಡೆ ಸಿರಕ್ಕೋರು ಅವ್ರೇನು ಮಾಡಿದ್ರು ಸೀರೆ ಬೆಸ್ಟ್ ಅದ ನೀನು ಹೇಳು ಅಂಥೇಳಿ ಆರ್ಡರ್ ಮಾಡ್ಲಕ್ಕ ಹಚ್ಚಿದ್ರು ನಾನು ಆರ್ಡರ್ ಮಾಡಿದ ಬಂತು ನೋಡ್ರಿ ಅದು ಸೀರೆ ಅವ್ರು ಭೀ ಭಾಳ ಭಾಳ ಎಂಥ ಒಳ್ಳೆ ಸೀರೆ ಅದ ಅಂಥೇಳಿ ನನಗೆ ಹೇಳಿದ್ರು ಭಾಳ ಅಪ್ರಿಷಿಯೇಟ್ ಮಾಡಿದ್ರು ನನಗೆ ಭಾಳ ಬೆಷ್ಟ್ ಕಾಣತ್ತೆ ನನಗೆ ಡಿಸೈನ್ ಭಾಳ ಚೆಂದ ಕಾಣುತ್ತದೆ ನನಗೆ ಒಪ್ಪ್ಲತ್ತದ ಅಂತ ಹೇಳಿ ಅವ್ರು ಏನು ಮಾಡಿದ್ರು ಸೀರೆಗೆ ಭಾಳ ತಾರಿಫ್ ಮಾಡಿದ್ರು ನಂಗೆ ಭಾಳ ಸಂತೋಷಾಯ್ತು ಅಬ್ಬಾ ದುಖಾನ್ಕೋಗಿ ಖರೀದಿ ಮಾಡಿದ್ರೂ ಇಂಥ ಸೀರೆ ಸಿಗ್ತಾಯಿರ್ಲಿಲ್ಲ ನೋಡ್ರಿ ನನಗೆ ಆದ್ರೆ ಆನ್ಲೈನ್ ಮ್ಯಾಗ ಬೆಸ್ಟ್ ಸೀರೆ ಸಿಕ್ಕಿತು ಅವ್ರೇನು ಸೀರೆ ಖರೀದಿ ಮಾಡ್ಯರಲ್ಲಾ ಸೀರೆ ಡಿಸೈನ್ ನೋಡಿದ್ರಲ್ಲಾ ಬೆಷ್ಟ್ ಅದ ಅಂದರಲ್ಲಾ ಅವ್ರ ಸೊಸೆಯೂ ಕೂಡ ಸೀರಾಕ್ಕೋರ ಸೊಸೆಯೂ ಕೂಡ ಏನು ಮಾಡಿದಳು ಸೀರೆಗೆ ಆರ್ಡರ್ ಮಾಡಿದಳು ಏ ಚೆಂದ ಸೀರೆ ಅದ ರೀ ಎಷ್ಟು ಒಳ್ಳೆ ಕ್ವಾಲಿಟಿ ಅದಾ ಅಂಥೇಳಿ ಹೇಳಿ ಅವರೂ ಕೂಡ ಆರ್ಡರ್ ಮಾಡಿದ್ರು ಇಂಥ ಸೀರೆ ನಾವು ದುಖಾನ್ಗೋಗಿ ತರಬೇಕಾದ್ರೆ ನಮಗಂತೂ ಸಿಗ್ತಾನೇಯಿರ್ಲಿಲ್ಲ ನೋಡ್ರಿ ಬೆಷ್ಟ್ ಕ್ವಾಲಿಟಿ ಬಟ್ಟೆನೂ ಕೂಡ ಬೆಷ್ಟು ಅದು ಉಟ್ಕೊಂಡ್ರೂ ನಮಗೆ ಹೆಂಗೆ ಅನ್ನಿಸ್ತದ ಮಕ್ಮಲ್ ಬಟ್ಟೆ ಅಂದ್ರೆ ಸ್ಮೂತ್ ಬಟ್ಟೆನ ಉಟ್ಟ್ಕೊಂಡಿದೇವ್ಪಾ ನಮಗೆ ಹಿಂಗೆ ಚಿಡಿ ಚಿಡಿ ಏನ್ನೆನೆನ್ ಅನ್ಸಲ್ತದ್ರಾಗ ಬೆಷ್ಟ್ ಹಿಂಗೆ ಚೆಂದ ಕೂಲ್ ಫೀಲ್ ಆಯಿತದ ಅದು ಸೀರೆ ಉಟ್ಟ್ಕೊಂಡ್ರೆ ನಮಗೆ ಅಂಥವು ಬೆಷ್ಟ್ ಸೀರೆ ನಮಗೆ ದುಖಾನ್ಗೋಗಿ ಖರೀದಿ ಮಾಡ್ಬೇಕಾದ್ರೆ ನಮಗೆ ಸಿಗ್ತಾಯಿರ್ಲಿಲ್ಲ ಯಾಕೆ ಅವ್ರು ತೋರ್ಸ್ಲಕೆ ರೆಡಿ ಇರಲ್ಲ ಒಂದಿಲ್ಲ ಎರಡು ತೆಗೀತಾರೆ ನೋಡ್ರಪ್ಪಾ ಇದು ಚೆಂದ ಅದ ಇದು ಹಾಗೆ ಅದ ನೀವು ಉಟ್ಕೊಂಡ್ರೆ ಹೀಗೆ ಕಾಣ್ತೀರಿ ಸಿರಿದೇವಿ ಕಾಣ್ತೀರಿ ಐಶ್ವರ್ಯ ರೈ ಕಾಣ್ತೀರಿ ಅಂತ ಹೇಳ್ತಾರೆ ಆದ್ರೆ ನಮ್ಗೆ ಒಪ್ಪೋಂಥ ಸೀರೆ ಅವ್ರು ತೆಗಿಯೋಲ್ಲ ನಮ್ಮ ಆನ್ಲೈನ್ಲಿಂದ ಸೀರೆ ಖರೀದಿ ಮಾಡ್ದ್ರಲಿಂದ ಫೈದಾ ಅದ ಒಂದು ಕಡಿಮೆ ರೇಟ್ ಸಿಗ್ತದೆ ಒಂದು ಬೆಸ್ಟ್ ಕ್ವಾಲಿಟಿ ಸಿಗ್ತದೆ ಇನ್ನೊಂದು ಅದ್ರದ್ದು ನಾವು ಎಂಥ ಇಷ್ಟ ಪಡ್ತೇವೊ ಅಂಥ ಸೀರೆನೇ ನಮಗೆ ಸಿಗ್ತದೆ ಆದ್ರೆ ಇಲ್ಲಿ ನಾವು ಲೋಕಲ್ದಾಗ ಹೋಗಿ ಖರೀದಿ ಮಾಡ್ಬೇಕಾದ್ರೆ ಈ ಯಾವ ಕ್ವಾಲಿಟಿ ಭೀ ಸಿಗಲ್ಲ ಮತ್ತೆ ನಾವು ಹೋಗಬೇಕು ಆಟೋಗೆ ರೊಕ್ಕ ಹಾಕಿ ಬರಬೇಕು ಆಟೋಗೆ ರೊಕ್ಕ ಹಾಕಿ ಆದ್ರೆ ಆನ್ಲೈನ್ ಮ್ಯಾಗ ಅದೇ ರೊಕ್ಕದಾಗ ಖರೀದಿ ಮಾಡ್ಬೋದು ಕಡಿಮೆ ರೇಟ್ದಾಗ ಒಳ್ಳೆ ಸೀರೆ ಖರೀದಿ ಮಾಡ್ಬೋದು ಬೆಷ್ಟ್ ಪಾ ಬೆಷ್ಟ್ ಬೆಷ್ಟ್ ಖರೀದಿ ಮಾಡ್ಬೇಕಾದ್ರೆ ನಾ ಎಲ್ಲರಿಗೂ ಹೇಳ್ತೆ ಆನ್ಲೈನ್ ಸೀರೆನೇ ಖರೀದಿ ಮಾಡ್ರಿ ಬೆಶ್ಟ್ ಸಿಗ್ತದ ಅಂತ ನಾನು ಎಲ್ಲರಿಗೂ ಹೇಳ್ತೆ ನನಗಂತೂ ಸ್ಯಾಟಿಸ್ಫಾಕ್ಷನ್ ಆಗಿದೆ